ಹೌದು ರಿ ಸರ್ ಹೌದು ಸರ್ ನಮ್ದು ಹೂವಿನ ಅಂಗಡಿ ಇದೆ ಇಲ್ಲಿ ಮಾರ್ಕೆಟಲ್ಲಿ ಇದೆ ಹೌದ ಸರ್ ಹಾಗಾದ್ರೆ ಯಾವ ಥರ ಹೂ ಬೇಕಾಗಿತ್ತು ನಿಮಗೆ ಹೂವಿನ ಮಾಲೆಗಳ್ ಬೇಕಾ ಅಥವಾ ಗುಲಾಬಿ ಹೂ ಮತ್ತು ಮಲ್ಲಿಗೆ ಹೂವು ಬೇಕಾ ಸರ್ ಇದೆ ಸರ್ ನಮ್ಮ ಕಡೆ ಎಲ್ಲಾ ರೀತಿ ಹೂಗಳು ಸಿಗ್ತಾವೆ ನಿಮಗೆ ಗುಲಾಬಿ ಹೂವು ಮಲ್ಲಿಗೆ ಹೂವು ಮತ್ತು ಏನಾದರು ಹೂವಿನ ಮಾಲೆಗಳು ಏನಾದರು ಬೇಕಾ ಸರ್ ಓಕೆ ಸರಿ ಸರ್ ಗುಲಾಬಿ ಗುಲಾಬಿ ಹೂ ಒಳಗೆ ಬಾ ಭಾಳ ಕಲರ್ಗಳು ಇದೆ ಸರ್ ನಿಮಗೆ ಯಾವ ಥರ ಕಲರ್ ಬೇಕು ಸರ್ ಹಳದಿ ಕಲರ್ ಇದೆ ರೆಡ್ ಕಲರ್ ಇದೆ ಹಾಂ ಹೌದು ಸರ್ ಹಳದಿ ಕಲರ್ ಇದೆ ಅಂದರೆ ನಿಮ್ಗೆ ಎಲ್ಲ ಕ್ ಎಲ್ಲ ರೀತಿ ಕಲರ್ಗಳು ಮಿಕ್ಸಾಗಿ ಬೇಕಾ ಡೆಕೋರೇಷನ್ ಮಾಡ್ ಹ್ಞು ಹೌದಾ ಸರ್ ಯಾವಾಗ ಬೇಕು ಸರ್ ನಿಮ್ಗೆ ಅಂದರೆ ಬೆಳಗ್ಗೆ ಸರ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟು ಬೇಗ ಸಿಗೋದಿಲ್ಲ ನಿಮಗೆ ಹತ್ತು ಹತ್ತು ಗಂಟೆ ಇಲ್ಲ ಹನ್ನೊಂದು ಗಂಟೆ ಸುಮಾರಿಗೆ ಬೇಕಾದರೆ ಸಿಗುತ್ತೆ ಹೌದಾ ಸರ್ ನೀವು ಹಾಗಾದರೆ ಅಲ್ಲಿ ಈಗ ಬರೋದು ಆಗುತ್ತಾ ಸರ್ ಈಗ ರಾತ್ರಿ ಹತ್ತು ಗಂಟೆ ಈಗ ಈ ಟೈಮಿಗೆ ಹಾಂ ಸರಿ ಸರ್ ಹಾಗಿದ್ದರೆ ಬನ್ನಿ ನೀವು ಈಗ ಬನ್ನಿ ನಾವು ಇಸ್ಕೊಟ್ಟೆ ಬಿಡ್ತೀವಿ ನಾವು ರೆಡಿ ಮಾಡಿ ಇಟ್ಟಿರ್ತೀವಿ ನೀವು ಬಂದು ಹೂವು ನೋಡತ್ಲೇನಾ ಪ್ಯಾಕ್ ಮಾಡಿ ಕೊಡ್ತೀವಿ ನಿಮಗೆ ಈಗ ಇಲ್ಲ ಸರ್ ಗಾಂಧಿ ಸರ್ಕಲ್ ಗಾಂಧಿ ಸರ್ಕಲ್ ಇದೆ ಸರ್ ಅಲ್ಲಿಗೆ ಅಲ್ಲಿಂದ ರೈಟ್ ಹೊಡೆದರೆ ಅಲ್ಲಿದೆ ನಮ್ಮ ಶಾಪು ಸರ್ ಸರಿ ಸರ್ ನೀವು ಬನ್ನಿ ಹಾಗಿದ್ರೆ ಸರಿ ಆಯಿತು ಓಕೆ ಸರಿ ಸರ್ ಆಯಿತು ಬನ್ನಿ ಸರ್ ನೀವು ಹಾಗಾದರೆ ಬಾಯ್